ಹಲೋ ಸರ್ ಇದು ಹೇಳಿ ಸರ್ ಹಾಂ ಸರ್ ಹಾಂ ಸರ್ ಇದು ಓಕೆ ಸರ್ ಅದೇ ಸರ್ ರೆಸ್ಟೋರೆಂಟು ಆಂ ಸರ್ ಆಂ ಸೊ ಯಾ ಐಟಮ್ಸ್ ಹೇಳಿ ಸರ್ ಯಾವ್ದ್ಯಾವ್ದು ಬೇಕಾಗಿತ್ತು ಸಮೋಸ ಇಂಥವು ಇನ್ನೂ ಜಾಸ್ತಿ ಸಿಗತ್ತೆ ಸರ್ ಐಟಮ್ಸು ಸೋ ಓಕೆ ಸರ್ ಸರ್ ಅದಕ್ಕೆ ಓಕೆ ಸರ್ ಅದಕ್ಕೆ ಸ್ವಲ್ಪ ಅದಕ್ಕೆ ಪ್ರೈಸು ಮಿನಿಮಮ್ ಅಂತ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಇರತ್ತೆ ಸರ್ ಒಂದೊಂದಕ್ಕೆ ಬೇಸ್ಡ್ ಆನ್ ಓಕೆ ಸರ್ ಆರ್ಡ್ರ್ ಸೊ ಎಷ್ಟೊತ್ತಿಗೆ ಸರ್ ಇರೋದು ಫಂಕ್ಷನ್ನು ಸೊ ಎಲ್ಲ ರೆಸ್ಟೋರೆಂಟಿಂದ ಹಾಗೆ ಅಲ್ಲೇ ಕಳ್ಸಿ ಸೊ ಆರ್ಡ್ರು ಹಾಗೆ ರಿಸೆಪ್ಶನ್ಗೆ ಹಾಗೆ ಡೈರೆಕ್ಟಾಗಿ ಕಳ್ಸ್ಬಿಡೋದಾ ಸರ್ ಹಾಂ ಹಾಂ ಓಕೆ ಸರ್ ಮತ್ತೆ ಬೇರೆ ಇನ್ನೇನಾದರೂ ಬೇಕಾಗಿತ್ತಾ ಸರ್ ಅದು ಸೊ ಎಷ್ಟು ಜನಕ್ಕಂತ ಅಮೋ ನೀವೊಂದು ಪರ್ಟಿಕ್ಯುಲರ್ ಸೊ ಫೈವ್ ಹಂಡ್ರೆಡ್ ಥೌಸಂಡ್ ಮೆಂಬರ್ಸ್ ಅಂದರೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆ ಆಗ್ಬೌದು ಸರ್ ಸರ್ ಡಿಸ್ಕೌಂಟು ಮಾಡೋಣ ಸರ್ ನಿಮ್ಗೆ ಮಾಡ್ದಿರಾ ಇರ್ತೀವಾ ಮಾಡ್ತೀವಿ ಸೊ ನೀವು ಆರ್ಡ್ರೆಲ್ಲ ಪ್ಲೇಸ್ ಮಾಡಿದಮೇಲೆ ಸೋ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್